ನಾವುಗಳು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೈ ಬೆಚ್ಚಗಾಗೋಕ್ಕೆ ಅಂದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅದು ಚಳಿಗಾಲದಲ್ಲಿ ಎಸ್ಪೆಶಲಿ ಜಾಸ್ತಿ ಜನ ಯೂಸ್ ಮಾಡ್ತೀವಿ ಆದರೆ ಇದು ಯೂಸ್ ಮಾಡಕ್ಕಿಂತ ಇದು ಜಾಸ್ತಿ ಇದು ಅಪಾಯಕಾರಿ ಅಂತ ಹೇಳ್ಬೌದು ಇದು ಯಾಕೆ ಅಂದರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟು ನಮ್ಮ ಹೆಲ್ತಿಗೆ ಒಳ್ಳೆದಲ್ಲ ಮತ್ತು ಇದನ್ನ ಮಕ್ಳುಗಳ್ ಯೂಸ್ ಮಾಡಬಾರ್ದು ಏನಕ್ಕೆ ಅಂದರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಅದು ಹೆಂಗೆ ವರ್ಕಾಗುತ್ತೆ ಅಂದರೆ ಅದು ನಾವು ಕರೆಂಟ್ ಚಾರ್ಜು ಇಲ್ಲಾಂದರೆ ಕರೆಂಟ್ ಪ್ಲಗಿಂದ ಅದು ವರ್ಕಾಗುತ್ತೆ ಏನಕ್ಕೆ ಅಂದರೆ ಇವಾಗ ನಾವು ಚಳಿಗಾಲದಲ್ಲಿ ಮೈನ ಬೆಚ್ಗೆ ಮಾಡೋಕೆ ಇವಾಗ ನಾವು ಬ್ಲ್ಯಾಂಕೆಟ್ ಹಾಕೊಂತಿವಿ ಅದು ಅಷ್ಟಕಷ್ಟೇ ನಮಗೆ ಚಳಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಿವಿ ನಾರ್ಮಲ್ ಬ್ಲ್ಯಾಂಕೆಟ್ಗಳು ಆದರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ಗಳೆಲ್ಲ ಹೆಂಗೆಲ್ಲ ಅಂದರೆ ಅದು ಬಿಸಿಯಾಗುತ್ತೆ ಈ ರೀತಿಗೋಸ್ಕರ ಜನಗಳು ಯೂಸ್ ಮಾಡ್ತಾರೆ ಆದರೆ ಅದು ಬಿಸಿಯಾಗೋದ್ಕಿಂತ ಅದ್ರಿಂದ ನಮ್ಗೆ ಬಾಡಿಗೆ ಡಿಸ್ಅಡ್ವಾಂಟೇಜು ಮತ್ತು ಎಫೆಕ್ಟ್ಗಳೇ ಜಾಸ್ತಿ ಅಂತ ಹೇಳ್ಬೌದು ಯಾಕೆ ಅಂದರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟಲ್ಲಿ ಅದು ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈಯಾಗುತ್ತೆ ಅದು ಏನಾರ ಇವಾಗ ಬ್ಲ್ಯಾಂಕೆಟ್ ಏನಾದ್ರು ಸ್ವಲ್ಪ ಡ್ಯಾಮೇಜಾದ್ರೂ ನಮಗೆ ಶಾಕ್ ಹೊಡಿಯುವ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೌದು ಮತ್ತು ಇದು ಬಿ ಪಿ ಶುಗರು ಆರ್ಟ್ ಪೇಶೆಂಟು ಈ ರೀತಿ ಇರವುಗಳ ಪೇಶೆಂಟ್ಗಳಂತು ಯೂಸ್ ಮಾಡಲೇಬಾರ್ದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ಗಳು ಮತ್ತು ವಯಸ್ಸಾದವ್ರು ಇಂಥವ್ರು ಯೂಸ್ ಮಾಡಕ್ಕಾಗಲ್ಲ ಮತ್ತು ಚಿಕ್ಕಮಕ್ಳುಗಳ್ಗೆ ನಾವು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನ ನಂಬುಟ್ಟು ನಾವು ಯೂಸ್ ಮಾಡಕ್ಕೆ ಆಗಲ್ಲ ಇದೆಲ್ಲ ಡಿಸ್ವ ಇದೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಗಳಿರ್ಬೇಕಾರೆ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ ಅಷ್ಟೊಂದೇನು ಯೂಸಿಲ್ಲ ಯಾಕಂದರೆ ಇದು ಎಷ್ಟು ಡೇಂಜರು ಅಂದರೆ ಯಾ ಶಾರ್ಟ್ ಸರ್ಕ್ಯೂಟಾಗಿ ಎಲೆಕ್ಟ್ರಿಕ್ ಬ್ಲ್ಯಾಂಕೆಟಿಂದ ಬೆಂಕಿ ಹತ್ಕೋಳೋ ಚಾನ್ಸಸ್ ತುಂಬ ಇದೆ ಮತ್ತು ಈ ಥರ ಆಗಿರೋದು ಕೆಲ್ಸ ಈ ಥರ ಆಗಿರೋ ಸನ್ನಿವೇಶಗಳು ತುಂಬ ಉಂಟು ಅಂತ ಹೇಳ್ಬೌದ್ ನಾವು ಮತ್ತು ಅದು ಇದು ಎಲೆಕ್ಟ್ರಿಕ್ ಬ್ಲ್ಯಾಂಕೆಟ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಏರ್ ಫಾಲಾಗುತ್ತೆ ಮತ್ತು ಸ್ಕಿನ್ ರ್ಯಾಷಸ್ ಬರುತ್ತೆ ಬಾಡಿ ಪೈನ್ ಬರುತ್ತೆ ಇದ್ರಿಂದ ಮತ್ತು ಕಣ್ಣುರಿ ಮತ್ತು ಮೂಗುರಿ ಈ ರೀತಿಯೆಲ್ಲ ಪ್ರಾಬ್ಲಮ್ಗಳು ಮನುಷ್ಯನಲ್ಲಿ ಕಾಣುತ್ತೆ ಯಾಕೆ ಅಂದರೆ ಅದರಲ್ಲಿ ಯಾ ಅದು ಮನುಷ್ಯನ್ ಬಾಡಿ ಉಷ್ಣಾಂಶವನ್ನು ಜಾಸ್ತಿ ಮಾಡು ಒಂದು ಕಾರಣಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ಬಾರ್ದಂತ ಹೇಳ್ತಿನಿ